ಚಿತ್ರ ಬಿಡಿಸುವುದು ಎಂದರೆ ನನಗೆ ತುಂಬ ಇಷ್ಟ ನನ್ನ ಚಿತ್ರಕಲೆಗೆ ನನಗೆ ನನ್ನ ಬ್ರೆಷ್ಗಳು ಹಾಗೂ ಪೇಂಯ್ಟ್ಗಳು ಪೆನ್ಸಿಲ್ಗಳು ರಬ್ಬರ್ ಸ್ಕೇಲ್ ಜಾಮಿಟ್ರಿ ಇನ್ನೂ ಮುಂತಾದವುಗಳು ನನಗೆ ಸಹಾಯ ಮಾಡುತ್ತವೆ ಈ ಚಿತ್ರ ಬಿಡಿಸುವುದೆಂದರೆ ನನಗೆ ತುಂಬ ಇಷ್ಟ ನಾನು ಚಿಕ್ಕವನಿದ್ದಾಗಿಂದಲೂ ಚಿತ್ರ ಬಿಡಿಸುವುದನ್ನು ಕಲಿತಿದ್ದೇನೆ ಹಾಗೂ ನನ್ನ ಗುರುಗಳಾದವರಿಂದ ಕಲಿತಿದ್ದೇನೆ ಅವರೂ ನನಗೆ ಸಹ ಹೇಳಿಕೊಟ್ಟಿದ್ದಾರೆ ಚಿತ್ರ ಬಿಡಿಸುವ ಸಾಮಗ್ರಿಗಳು ಮೊದಲಿನಿಂದಲೂ ದುಬಾರಿ ಇವು ಇವಾಗಿನ ಕಾಲದಲ್ಲಂತೂ ಇನ್ನೂ ದುಬಾರಿ ಈ ಬಣ್ಣಗಳು ಹಾಗೂ ಲೇಖನ ಹಾಗೂ ಇನ್ನಿತರೆ ಸಾಮಗ್ರಿಗಳು ಪೆನ್ಸಿಲ್ ಪೆನ್ ಹಾಳೆಗಳು ಈ ಡ್ರಾಂಗ್ ಶೀಟ್ಗಳು ಬಣ್ಣ ಬ್ರೆಷ್ಗಳು ಹಾಗೇ ಬ್ರೆಷ್ಗಳಲ್ಲಿ ಸುಮಾರು ವಿಧಗಳಿವೆ ಈ ಬ್ರೆಷ್ಗಳಲ್ಲಿ ಅಂದ್ರೆ ತುಂಬ ಬ್ರೆಷ್ಗಳಿವೆ ಅಂದರೆ ಈಗ ಒಂದು ಡ್ರಾಯಿಂಗ್ ಬಿಡಿಸ್ಬೇಕಾದ್ರೆ ಸಣ್ಣ ಸಣ್ಣ ತಿಕ್ನೆಸ್ಸಲ್ಲಿ ಒಂದು ಸಣ್ಣದಾಗಿ ಎಳೆಯಲ್ಲಿ ಬಿಡ್ಸಕ್ಕೆ ಬರುತ್ತೆ ಪೇಂಯ್ಟ್ ತುಂಬಬೇಕಾದ್ರೆ ಒಂದು ದಪ್ಪ ಬ್ರೆಷ್ ಬರುತ್ತೆ ಅದರಲ್ಲಿ ಪೂರ್ತಿ ಪೇಂಯ್ಟ್ ಮಾಡ್ಬೋದು ಅಂದರೆ ದೊಡ್ಡದಾದಂಥ ಹಾಳೇಲ್ಲಿ ದೊಡ್ದಾಗಿ ಏನಾದ್ರು ಇದ್ದರೆ ಅದನ್ನ ಬಿಡ್ಸೋಕ್ಕೆ ಸಹಾಯ ಆಗುತ್ತೆ ಅದನ್ನ ಬಣ್ಣ ತುಂಬಬೇಕಾದ್ರೆ ಸಹಾಯ ಆಗುತ್ತೆ ಹಾಗೇ ಪೆನ್ಸಿಲ್ಲು ಪೆನ್ಸಿಲ್ ಶೇಡಿಂಗ್ ಮಾಡೋಲ್ಲಿ ಪೆನ್ಸಿಲ್ ಇದೆ ಹಾಗೇ ದಪ್ಪವಾಗಿ ಲೈನ್ ಎಳೆಯಲು ಬರುತ್ತೆ ಹಾಗೇ ಈಗ ಸಣ್ಣದಾಗಿ ಸ್ವಲ್ಪನೇ ಕಾಣೋ ಹಾಗೆ ಒಂದು ಪೆನ್ಸಿಲ್ ಬರುತ್ತೆ ಪೆನ್ಸಿಲಲ್ಲೂ ಸುಮಾರಿದೆ ಅದರಲ್ಲೂ ಸುಮಾರು ವಿಧಗಳಿವೆ ಈಗ ಸುಮಾರು ಪಾಯಿಂಟಲ್ಲಿ ಬರುತ್ತೆ ಅಂದ್ರೆ ಬಿಂದು ಅಲ್ಲಿ ಅದರಲ್ಲಿ ನಮಗೆ ಡಾರ್ಕಾಗಿ ಬರುತ್ತೆ ತಿಕ್ನೆಸ್ಸಲ್ಲಿ ಬರುತ್ತೆ ಸುಮಾರು ವಿಧಗಳಲ್ಲಿ ಬರುತ್ತೆ ಅವು ನಮಗೆ ಪೆನ್ಸಿಲ್ ಬಿಡ್ಸ್ಬೇಕಾದ್ರೆ ನಮ್ಗೆ ತುಂಬ ಸಹಾಯ ಆಗುತ್ತೆ ಈಗ ಶೀಟಲ್ಲೂ ಹಾಗೇ ಶೀಟಲ್ಲೂ ಸುಮಾರು ವಿಧ ಇದೆ ಈಗ ನಾವು ಬಿಡಿಸ್ಬೇಕಾದ್ರೆ ಪಟ್ಟಿ ಹಾಳೆಯಲ್ಲಿ ಬಿಡಿಸ್ಬೋದು ಹಾಗೇ ಏ ಪೋರ್ ಶೀಟಲ್ಲೂ ಬಿಡಿಸ್ಬೋದು ಹಾಗೇ ಡ್ರಾಯಿಂಗ್ ಹಾಳೆಯಲ್ಲೂ ಬಿಡಿಸ್ಬೋದು ಡ್ರಾಯಿಂಗಲ್ಲ ಹಾಳೆಯಲ್ಲಿ ಬಿಡ್ಸಿದ್ರೆ ದೊಡ್ದಾಗಿ ಒಂದು ಬೋರ್ಡ್ ಬೇಕಾಗುತ್ತೆ ಅದರಲ್ಲಿ ಇಟ್ಕೊಂಡು ಬಿಡಿಸ್ಬೇಕಾಗುತ್ತೆ ಈಗ ನಾವು ಏನಾದ್ರೂ ಒಂದು ನಮ್ಮ ತಲೆಯಲ್ಲಿ ಒಂದು ಈಗ ಹೊಸ್ದಾಗಿ ಏನಾದ್ರು ಯೋಚನೆ ಬಂದಾಗ ನಾವು ದೊಡ್ಡದಾದಂಥ ಒಂದು ಚಿತ್ರ ಬಿಡಿಸ್ಬೇಕು ಅಂತ ಇದ್ದಾಗ ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು ಏನಾದ್ರು ಕಾರ್ಯಕ್ರಮ ಅಂತ ಇದ್ದಾಗ ಇಲ್ಲ ಏನಾದ್ರೂ ಕಾಲೇಜಲ್ಲಿ ಇಲ್ಲ ಸ್ ಶಾಲೆಯಲ್ಲಿ ಇಂಥ ಕಡೆಯೆಲ್ಲ ನಾವು ಸಣ್ದಾಗಿರೋ ಹಾಳೆ ಯೂಸ್ ಮಾಡ್ಕೋಬೋದು ಏ ಪೋರ್ ಶೀಟ್ ಅಂಥವು ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಯೂಸ್ ಮಾಡಿದ್ರೆ ನಮಗೆ ಈಗಿನ ಕಾಲದಲ್ಲಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಮೊದಲಂತೂ ಸ್ ತುಂಬ ಕಮ್ಮಿ ಇತ್ತು ಇವಾಗ ಜಾಸ್ತಿ ಆಗಿಬಿಟ್ಟಿದೆ ಮೊದಲು ಕೈಗೆ ಎಟಕೋ ದರದಲ್ಲಿತ್ತು ಇವಾಗ ಕೈಗೆ ಎಟಕೋ ದರ್ದಲ್ಲಿ ಇಲ್ಲ